ಹಾಂ ಹಲೋ ರೀ ತರ್ಕಾರಿ ಅಂಗಡಿಯವ್ರು ಏನು ರೀ ನಮಗೆ ಕಾಯಿಪಲ್ಲೆ ಬೇಕಾಗಿತ್ರಿ ಒಂದು ಹ ಇಪ್ಪತ್ನಾಲ್ಕನೆ ತಾರೀಖಿಗೆ ಒಂದು ಫಂಕ್ಷನ್ ಮಾಡ್ತಾರೆ ಮನಿಯಾಗೆ ಎಂಗೇಜ್ಮೆಂಟ್ ಮಾಡ ಹತ್ಯಾವ ರೀ ಅಂದ್ರ ನಿಮ್ಮ ಹತ್ರ ಯಾವ್ಯಾವೂ ಕಾಯಿಪಲ್ಲೆ ಏನೇನು ಸಿಕ್ತೈತೆ ರೀ ನಿಮ್ಮ ಹತ್ತೆಲಿ ಹಾಂ ನುಗ್ಗೆಕಾಯಿ ಸಿ ನುಗ್ಗೆಕಾಯಿ ಸಿ ಹಾಂ ಹಾಂ ನುಗ್ಗಿ ನುಗ್ಗೆಕಾಯಿ ಪಾಲಕ ಕೋತಂಬರಿ ಸಿಗ್ತತನ್ ರೀ ಬಟಾಟಿ ಎಷ್ಟು ಬೇಕಾಗಿತ್ರಿ ಬಟಾಟಿ ಒಂದು ಹತ್ತು ಕಿಲೋ ಬೇಕಾಗಿತ್ರಿ ನಮಗೆ ಮ ಕೋತಂಬರಿ ಒಂದು ನಲವತ್ತು ಸೂಡ್ರೀ ನುಗ್ಗೆಕಾಯಿ ಒಂದು ಎರಡು ಕಿಲೋ ರೀ ಇಶ್ ಹಿಂಗೆ ಬೇಕಾಗಿತ್ತು ಮತ್ತು ರೇಟ್ ಏನು ಹೆಂಗೆ ಹಚ್ತೀರಿ ನೀವು ರೀ ಹಾಂ ಇಲ್ಲ ರೇಟ್ ಏನು ಹಚ್ ಕೊಡ್ತಿರಿ ನೀವು ಏನು ರೇಟ್ ಹೆಂಗದ ರೀ ಅಲ್ಲೆ ನಿಮ್ಮ ಹಂತೆಲಿ ಕಾಯಿ ಪಲ್ಲೆದ ಕಮ್ಮಿ ಹಚ್ಚಿ ಕೊಡ್ತೀರೇನ್ರಿ ಹೇಳ್ರಲ ರೇಟ್ ಏನೇನೈತ್ರಿ ಇಪ್ಪತ್ತು ರೂಪಾಯಿ ಕಿಲೋ ತಮಾಟೆ ರೀ ಹಾಂ ರೀ ಬಟಾಟಿ ರೀ ನುಗ್ಗೆಕಾಯಿ ರೀ

ಹಾಂ ರೀ ಕೋತಂಬ್ರಿ ಹಾಂ ರೀ ಕೋತಂಬ್ರಿ ಪಾಲಕ್ ಪಾಲಕ್ ಸಿಕ್ತಾತೇನು ರೀ ಸರಿ ರೀ ನಮ್ಗೆ ನಿಮ್ಗೆ ನಾವು ಅಡ್ವಾನ್ಸ ಫೋನ್ ಮಾಡ್ತನ್ರಿ ಒಂದು ದಿನ ಬಂದು ನೋಡಿ ಹೋಗ್ತೀನಿ ಸೊಲ್ಪ ರೇಟ್ ಕಮ್ಮಿ ಮಾಡ್ಬಕ್ರಿ ನೀವು ನಾವು ಭಾಳಷ್ಟು ತಗೋಳಾರ ಇದ್ದಿವ ಅಲ್ರಿ ಅದ್ರ ಸಲುವಾಗಿ ನಮಗೆ ರೇಟ್ ಅದು ಕಮ್ಮಿ ಮಾಡಿದ್ರಿ ಅಂದ್ರ ನಾವಾ ಅಲ್ಲೆ ಗಾಡಿ ತಗೊಂಡು ಬಂದು ಮನೆಗೆ ಏನು ನೀವು ಮನೆಗೆ ಕೊಟ್ಟು ಕಳಿಸ್ತಿರೇನು ನಾವು ಬಂದು ಒಯ್ಬೇಕು ರೀ

ನೋಡಿ ಸೊಲ್ಪ ರೇಟ್ ಹಾಂ ಹಾಂ ಹಾಂ ರೀ ಆಯ್ತು ಹೇಳ್ರಿ ಬಂದು ಒಯ್ತಾರಿ ಇಡೂಣ ರೀ